ಪ್ರದೇಶದಲ್ಲಿ ಅಂದರೆ ನಮ್ಮ ಪ್ರದೇಶದಲ್ಲಿ ಕೃಷಿ ಮೇಲೆ ಯಾವ ಥರದ ಪರಿಣಾಮ ಬೀರ್ತಾ ಇದೆ ಅಂದರೆ ರೈತರಿದನ್ನು ಯಾವ ಥರ ಈ ಸಮಸ್ಯೆಯನ್ನು ಈ ಥರ ಈ ಥರ ಸಮಸ್ಯೆ ಆಗಿದೆ ಅಂತ ಅಂದರೆ ಅವ್ರಿಗೆ ಅವ್ರು ಯಾವ ಥರ ಈ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತಂದರೆ ಇತ್ತೀಚಿನ ದಿನ ಇತ್ತೀಚಿನ ದಿನದಲ್ಲಿ ಕೃಷಿಗೆ ತುಂಬ ಸಮಸ್ಯೆ ಆಗಿದೆ ಅಂದರೆ ಈಗ ರೈತ ಒಂದು ಬೆಳೆ ಹಾಕಿದ್ದಾನೆ ಅಂದರೆ ಅದಕ್ಕೆ ಸಮಯ ಸಮಯಕ್ಕೆ ತಕ್ಕಂತೆ ಯಾವುದೇ ಥರದ ಲಾಭ ಆಗಲಿ ಬರ್ತಾ ಇಲ್ಲ ಅಂದರೆ ಮಳೆ ಆಗಿರ್ಬೌದು ನೀರಿನ ಸಮಸ್ಯೆ ತುಂಬ ಆಗಿಬಿಟ್ಟಿದೆ ನಮ್ಮ ಭಾರತದಲ್ಲಿ ಕೃಷಿನ ಒಂದು ಐವತ್ತರಿಂದ ಐವತ್ತೆಂಟರಿಂದ ಅರುವತ್ತು ಪರ್ಸೆಂಟ್ ಬರೀ ಎಲ್ಲರೂ ಕೃಷಿನೇ ಕೂಡ ನಂಬ್ಕೊಂಡಿದ್ದಾರೆ ರೈತರು ಹಾಗಾಗಿ ಈ ಕೃಷಿಯನ್ನೇ ಹೆಚ್ಚಾಗಿ ಅವರು ನಂಬ್ಕೊಂಡಿರೋದ್ರಿಂದ ಅವರಿಗೆ ತುಂಬ ಲಾಸ್ ಆಗ್ತಾ ಇದೆ ಅಂದರೆ ನಷ್ಟವಾಗ್ತಿದೆ ಇದರಿಂದ ಎಷ್ಟೋ ಜನರು ಸಾಲನ ತೀರ್ಸಕ್ಕೆ ಆಗ್ದೇ ಅವರು ಸತ್ತೋಗ್ಬಿಟ್ಟಿದ್ದಾರೆ ನಮ್ಮ ಭಾರತದಲ್ಲಿ ಇತ್ತೀಚಿಗೆ ಕೃಷಿ ಬಗ್ಗೆ ಹೇಳಬೇಕಂದ್ರೆ ಒಂದು ಕೃಷಿ ಅನ್ನೋದೊಂದು ಮುಖ್ಯ ವ್ಯಾಪಾರ ಇದ್ದಂಗೆ ದಿನಾ ದಿನನಿತ್ಯ ಅದರ ಅಗತ್ಯ ನಮಗೆ ತುಂಬ ಇರುತ್ತೆ ಕೃಷಿಯಿಂದಲೇ ಪೂರೈಸ್ಬೇಕಾದಂತಹ ತುಂಬ ತುಂಬ ಅಗತ್ಯ ಇದೆ ನಮಗೆ ರೈತರು ಹಲವು ಸಮಸ್ಯೆಗಳನ್ನ ದಿನ ಬಗೆಹರ್ಸ್ಕೊತಾ ಇದ್ದಾರೆ ಅಂದರೆ ದಿನನಿತ್ಯದ ಒಂದು ಅಗತ್ಯವಾದ ಕೆಲಸ ಅದು ನಮಗೆ ಕೃಷಿ ಅನ್ನೋದು ಕೃಷಿ ಅಂತ ಕೃಷಿ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಉತ್ಪಾದಿಸುತ್ತದೆ ಅಂದರೆ ಎಷ್ಟು ಆಹಾರ ಅಂದರೆ ಇದು ಜೋಳ ಆಗಿರ್ಬೋದು ರಾಗಿ ಆಗಿರ್ಬೋದು ಅಕ್ಕಿ ಅಥವಾ ತರಕಾರಿಗಳು ಈ ಥರದ್ದು ತುಂಬ ತುಂಬ ಬೆಳೆಗಳನ್ನು ರೈತರು ಉತ್ಪಾದಿಸುತ್ತಿದಾರೆ ಆದರೆ ಆ ಬೆಳೆಗೆ ತಕ್ಕಂಥ ಲಾಭ ಕೆಲವೊಬ್ಬರಿಗೆ ಸಿಕ್ತಾ ಇಲ್ಲ ಹಂಗಾಗಿ ಆಹಾರ ನಮಗೆ ಮುಂದಿನ ಅಂದರೆ ಭವಿಷ್ಯದ ದಿನಗಳಲ್ಲಿ ನಮಗೆ ಈ ಥರ ಏನಾದರೂ ಆಗ್ತಾ ಹೋದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ ಅಂದರೆ ಇದರಲ್ಲಿ ಎರಡು ಪ್ರಮುಖ ಸಮಸ್ಯೆಗಳು ಅಂತ ಅಂದರೆ ಒಂದು ಭೂಮಿಯಿಂದ ಬೆಳೆ ಬರದೆ ನಷ್ಟ ಆಗ್ತಾ ಇದೆ ನಷ್ಟ ಆಗೋದರಿಂದ ನಮಗೆ ಲಾಭನು ಇಲ್ಲದೆ ಮನೆಯಲ್ಲಿ ನಡ್ಸೋಕ್ಕೂ ಆಗ್ದೆ ಕೆಲ್ವೊಬ್ರು ತುಂಬ ಆತ್ಮಹತ್ಯೆನು ಕೂಡ ಮಾಡ್ತಾ ಇದ್ದಾರೆ ಹೇಗೆ ವಿಶ್ವ ಅಂದರೆ ವಿಶ್ವಾದ್ಯಂತದಲ್ಲಿ ನಮ್ಮ ಭಾರತ ಪ್ರಮುಖ ದೇಶ ಅಂದು ಅಂದರೆ ಪ್ರಮುಖ ಒಂದು ದೇಶ ಆಗಿದೆ ಯಾಕಂದರೆ ಭಾರತದಲ್ಲಿ ಕೂಡ ತುಂಬ ಬೆಳೆಗಳನ್ನ ಬೆಳೀತಾ ಇರೋದು ಅಂದರೆ ಅಕ್ಕಿ ಜೋಳ ಮೆಕ್ಕೆಜೋಳ ಗೋಧಿ ಆಮೇಲೆ ಇನ್ನೂ ನಾನಾ ತರಹದಂತಹ ಪದಾರ್ಥಗಳನ್ನ ಆಗ್ಬೌದು ಬೆಳೆಗಳನ್ನಾಗ್ಬೌದು ನಮ್ಮ ದೇಶದಲ್ಲಿ ತುಂಬ ಜನ ಅಂದರೆ ತುಂಬ ಅತಿ ಹೆಚ್ಚಾಗಿ ಬೆಳೀತಾ ಇರೋದು ನಮ್ಮ ರೈತರು ಅಂದರೆ ಅವರೆಲ್ಲಾದ್ರು ಕೂಡ ಬೆಳೇನೇ ಕೂಡ ಅವರು ಅವರ ಅವರ ಬಂಡವಾಳ ಆಗಿರುತ್ತೆ ಒಂದು ಮಸಾಲೆ ಪದಾರ್ಥ ಆಗಿರ್ಬೌದು ಅದನ್ನು ಕೂಡ ರೈತನೇ ಬೆಳೆಯೋದು ಒಂದು ಹಣ್ಣು ಆಗಲಿ ಒಂದು ತರಕಾರಿಯಾಗ್ಲಿ ಒಂದು ಚಹಾದ ಪುಡಿಯಿಂದ ಹಿಡ್ದು ಕಬ್ಬು ಗೋಧಿ ಏನೇ ಹತ್ತಿ ಏನಾದರೂ ಆಗಲಿ ಎಲ್ಲದನ್ನೂ ಕೂಡ ನಮ್ಮ ರೈತನೇ ಬೆಳೆಯೋದು ಹಾಗಾಗಿ ಅವನಿಗೆ ತುಂಬ ಕೃಷಿಯಲ್ಲಿ ಅವ್ನಿಗೆ ಕ್ ಅಂದರೆ ಕೃಷಿಯನ್ನೋ ಒಂದು ಕ್ಷೇತ್ರದಲ್ಲಿ ಅವನಿಗೆ ಲಾಭಗಳು ಕಮ್ಮಿ ಆದರೂ ಕೂಡ ಅವನು ಅತಿ ಹೆಚ್ಚಾಗಿ ಮಾಡ್ತಾನೆ ಅವನ ಉದ್ಯೋಗದಲ್ಲಿ ಅವ್ನು ಅದನ್ನು ಅಳವಡ್ಸಿಕೊಂಡಿದ್ದಾನೆ ವಾಯುಗುಣ ಅಂತ ಅಂದರೆ ಈ ಗಾಳಿ ಈ ಥರದ ಮಳೆ ಬೆಳೆ ಈ ಥರ ಏನಾದ್ರೂ ಅವನಿಗೆ ಸಿಗದೆ ಇದ್ದರೆ ಆ ರೈತನಿಗೆ ತುಂಬ ಅಂದರೆ ತುಂಬ ಹಾನಿಕರ ಆಗಿಬಿಡುತ್ತೆ ಅವನ ಭವಿಷ್ಯ ಅಂದರೆ ಮುಂದೆ ಭವಿಷ್ಯದಲ್ಲಿ ಈಗ ರೈತ ಲಾಭ ಸಿಕ್ತಿಲ್ಲ ಅಂತ ಅವನೇನಾದ್ರೂ ಬಿಟ್ಟರೆ ಮುಂದೆ ಭವಿಷ್ಯದಲ್ಲಿ ಆ ನಮಗೂ ತುಂಬ ಅಂದರೆ ತುಂಬ ತೊಂದರೆ ಆಗುತ್ತೆ ಯಾಕಂದರೆ ಭಾರತದಲ್ಲಿ ಜನಸಂಖ್ಯೆ ಅಂದರು ತುಂಬ ಇದೆ ಹಾಗಾಗಿ ಅವನಿಗೆ ಲಾಭ ಸಿಕ್ಕು ಸಿಕ್ಕದೆ ಇರೋ ಕಾರಣ ಅವನು ಏನಾದರೂ ಕೃಷಿನ ಬಿಟ್ಟರೆ ನಮಗೂ ತುಂಬ ಕಷ್ಟ ಆಗ ಆಗತ್ತೆ ಹೀಗಾಗಿ ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ಈ ಥರದ್ದೆಲ್ಲ ಆಗ್ತಾ ಹೋದ್ರೆ ಅವನಿಗೆ ಲಾಭ ಆಗೋ ಥರ ಏನಾದ್ರೂ ಆದರೆ ಅವನಿಗೆ ಯಾವುದೇ ರೀತಿಯ ಯಾವುದೇ ರೀತಿಯ ಅವನಿಗೆ ಸಮಸ್ಯೆಗಳಾಗಲಿ ಇನ್ನೊಂದಾಗಲಿ ಏನೂ ಆಗೋದಿಲ್ಲ ಅವನಾಗಿ ಅವನಿಗೆ ಅವನು ನೀಟಾಗಿ ಅದನ್ನೆಲ್ಲ ಸಂಭಾಳಿಸ್ಕೊಂತ ಹೋದರೆ ಅವನು ಮುಂದೆ ಚೆನ್ನಾಗಿ ಇನ್ನೂ ಬೆಳೆ ಬೆಳೀಬೇಕು ಅಂತ ಅವ್ನಿಗೆ ಇನ್ನೂ ಅನಿಸುತ್ತೆ ಆಮೇಲೆ ವಾಯು ಅಂದರೆ ಮಳೆ ನೀಟಾಗಾಗಬೇಕು ಅವನಿಗೆ ಬೆಳೆ ಬರುವಾಗ ಅಂದರೆ ಈಗ ಇದು ಭತ್ತ ಹಾಕಿದರು ಅಂದರೆ ಅದು ಬೆಳೆ ಬಂದಾಗಿಂದ ಅದನ್ನು ಭತ್ತ ತೆಗೀಬೇಕಾದರೆ ಏನಾರು ಮಳೆ ಬಂದರೆ ಅವನಿಗೂ ಕೂಡ ಲಾಸ್ ಆಗುತ್ತೆ ಅಕಸ್ಮಾತ್ ಬೆಳೆ ಬೆಳೆಯುವಾಗ ಮಳೆ ಸರಿಯಾಗಿ ಬರದೇ ಇದ್ದರೆ ಆವಾಗೂ ಅವನಿಗೆ ಲಾಸ್ ಆಗುತ್ತೆ ಅಂದರೆ ನಷ್ಟಗಳು ತುಂಬ ಆಗ್ತವೆ ಹಾಗಾಗಿ ಈ ಬರಗಾಲ ಅನ್ನೋದು ಅವರಿಗೆ ಬರಬಾರ್ದು ಹೀಗಾಗಿ ಅವರು ಇದೇ ಥರ ತುಂಬ ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇದ್ದಾರೆ